ಡಾಕ್ಟರ್ ನಮಸ್ತೆ ಹಾಂ ಸರ್ ನಂಗೆ ಸ್ವಲ್ಪ ಕಫ ಮತ್ತು ಫೀವರ್ ಇತ್ತು ಸೋ ಮನೇಲ್ಲಿ ಇದೆಲ್ಲ ಇದು ಮಾಡಿದೆ ಒಟ್ಟು ಏನು ಇದು ಮಾಡ್ತಿಲ್ಲ ನಾ ಆಸ್ಪಿಟ್ಲ್ಗೆ ತೋರಿಸ್ಬೇಕಿತ್ತು ಬರ್ಬೋದಾ ಸರ್ ಹಾಂ ಸರ್ ಕಫ ಇದೆ ಸ್ವಲ್ಪ ಹಾಂ ಕಫ ಇದೆ ಇಲ್ಲ ಸರ್ ಜಾಸ್ತಿಯೇ ಇದೆ ಮತ್ತು ಕೋಲ್ಡ್ ಇದೆ ಮತ್ತು ಜ್ವರನೂ ಬಂದು ಲೈಟಾಗಿ ಬರ್ತಿದೆ ಹಾಂ ಸೋ ಏ ಟ್ಯಾಬ್ಲೆಟ್ಸ್ ತಗೊಂಡೂ ಹೋಗ್ತಿಲ್ಲ ಅದಕ್ಕೆ ಕಾಲ್ ಅ ಸರ್ ಯಾ ಹ್ಞೂ ಹೌದ್ ತಗೊಂಡಿದೆ ಸರ್ ಮರ್ತು ಹೋಯ್ತು

ಸರ್ ಎಷ್ಟು ಹೊತ್ತಿಗೆ ಸಿಗ್ತೀರಾ ಕ್ಲಿನಿಕಲ್ಲಿ ಹಾಂ ಸರ್

ಹಾಂ ಸರ್ ನಾಳೆ ಸಿಗ್ಬೋದಾ ಸರ್ ರಜೆ ಏನಾದ್ರು ಇದೆಯಾ

ಸರ್ ಮನೇಲೆ ಏನಾದ್ರೂ ಯಾ ಆಗ್ಬೋದಾ ಏನಾದ್ರು ಸರಿ ಹೋಗ್ಬೊದಾ ಸರ್ ಯಾವ್ದಾದ್ರೂ ಅವ ಇಂಪ್ ಇಂಗ್ಲೀಷ್ ಮೆಡಿಸನ್ ಆಗ್ಬೋದಾ ಸರ್ ಆಯುರ್ವೇದಿಕ್ ಬೇಡ

ಸರ್ ನಾಳೆ ಸಿಗ್ಬೋ ನಾಳೆ ಸಿಗ್ತೀರಲ್ಲ ಹಾಂ ಸರಿ ಸರ್ ತ ಹಾಂ ಸರ್ ಅದೇ ಹೊರ್ಗಡೆ ಇದ್ದೆ ಅದಕ್ಕೆ ನಾಳೆ ಸಿಗ್ತೀರಾ ಅಂತ ಕೇಳಿದೆ

ಸರಿ ಸರ್ ನನ್ನ ಹಾಂ ತ್ಯಾಂಕ್ ಯು ಸರ್